ಹಲೋ ನಮಸ್ಕಾರ ಮೇಡಮ್ ಮೇಡಮ್ ರೀ ಈಗ ಯಾವ ಕ್ಲಾಸಿಗೆ ನೀವು ಟೀಚ್ ಮಾಡ್ತೀರಿ ಅಂತ ಹೇಳಿದ್ರೆ ನನಗೆ ಪ್ರಶ್ನೆ ಕೇಳೋಕೆ ಆಗ್ತದೆ ಓಕೆ ಮ್ಯಾಮ್ ಈಗ ನಾಲ್ಕನೇ ತರಗತಿ ಹುಡುಗರಿಗೆ ಐದ್ನೇದು ಬಂದಾಗ ಹಾಂ ಅವರಿಗೆ ನಿಮ್ಗೆ ಯಾವುದಾದ್ರು ಮೊದಲೆ ಸಮಸ್ಯೆ ಎದುರಿಸಿದ್ದೀರಾ ಅಂತ ಯಾವುದಾದ್ರು ಸಮಸ್ಯೆ ಎದುರಿಸಿದ್ದೀರಾ ಈಗ ನಾಲ್ಕನೇ ಇಂದ ಐದನೇ ತರಗತಿಗೆ ಬಂದಿರೋ ಮಕ್ಕಳಿಗೆ

ಹ್ಞೂ ಹ್ಞೂ ಹೌದು ರೀ ಇದನ್ನೇ ಸರಳಗೊಳಿಸ್ತೀವಿ ಒಂದ್ವೇಳೆ ಪಾಲಕರು ನಿಮ್ಗೆ ಕೇಳ್ತಾರೆ ನಮ್ಮ ಮಗು ಮೊ ನಾಲ್ಕನೇ ತರಗತಿಗೆ ಸರಿ ಬಂದಿದೆ ನೀವು ಪ್ರತಿ ಸಲವೂ ಮಗುವಿಗೆ ಯಾವ ರೀತಿಯಿಂದ ಗಣಿತ ಹೇಳ್ತೀರಿ ಅಂತ ಕೇಳಿದ್ರೆ ನಿಮ್ಮ ಉತ್ತರ ಏನಿರುತ್ತೆ ಹೇಳಿರಿ ಹಾಂ ಅಕಸ್ಮಾತ್ ಏನಪ್ಪ ಪಾಲಕರಾಗಿ ಈಗ ಯಾರೊಬ್ಬ ಪಾಲಕರು ನಮ್ಮ ಮಗುಗೆ ಟು ಇಂಟು ಟು ಎಷ್ಟು ಎಂತಪ್ಪ ಫೋರ್ ಆಗಬೇಕು ಟು ಇಂಟು ಟು ತ್ರೀ ಅಂತಲೇ ಹೇಳ್ತಾನೆ ಅವಾ ಅವಾಗ ನೀವು ಹೆಂಗೆ ಪರಿಹಾರ ಕೊಡ್ತೀರಿ ಮೇಡಮ್ ಈಗ ಪಾಲಕ್ರು ಈ ಥರ ಬಂದು ಕೇಳ್ತಾಯಿದ್ರು ಒಬ್ಬ ಪ್ರಿನ್ಸಿಪಾಲಾಗಿ ನಾನು ಕೇಳಿದೆ ಅವಾಗ ನಿಮ್ಮ ಮೈಂಡ್ ಸೆಟ್ ಹೆಂಗೆ ಅನ್ನಿಸುತ್ತೆ ಇದು ಇರಿಟೇಟ್ ಆಗುತ್ತೋ ಅಥ್ವಾ ಯು ವಾಂಟ್ ಟು ಬಿ ಲರ್ನ್ ಮೋರ್ ದ್ಯಾನ್ ಮೋರ್ ದ್ಯಾನ್

ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಈಗ ಇನ್ನೂ ಇನ್ನೊಂದು ಎರಡು ಕೋ ಪ್ರಶ್ನೆಗಳಿದೆ ನನ್ನದು ಈಗ ಮಕ್ಕಳು ಮಾರ್ಕ್ಸ್ ಕಾರ್ಡ್ಸು ಮತ್ತು ಟಿ ಸಿ ಎರಡೂ ತಂದು ಕೊಟ್ಟರು ಆರನೇ ತರಗತಿ ಪ್ರವೇಶ ಮಾಡುವಾಗ ಪ್ರಮುಖವಾಗಿ ಆ ಟಿ ಸಿ ಮತ್ತು ಮಾರ್ಕ್ಸ್ ಕಾರ್ಡ್ನಲ್ಲಿ ಏನೇನು ಗುರುತಿಸ್ತೀರಿ ಸಮಸ್ಯೆ ಆಗುತ್ತೆ ಒಬ್ಬ ವಿದ್ಯಾರ್ಥಿ ಹೆಸರು ಬಸಣ್ಣ ಅಂತ ಹ್ಞೂ ಹ್ಞೂ ಎಸ್ ಟಿಸ್ ಹ್ಞೂ ಹ್ಞೂ ಹ್ಞೂ ಒಂದು ಕೊನೆಯದಾಗಿ ಮೇಡಮ್ ಕೊನೆ ಪ್ರಶ್ನೆ ಒಂದು ಮಗು ಆರನೇ ತರಗತಿ ಬಂದಾಗ ಅವನು ಒಂದು ವಾರ ಶಾಲೆಗೆ ಬರೋಲ್ಲ ಅಬ್ಸೆಂಟ್ ಇರ್ತಾನೆ ಅಲ್ಲಿಪ್ಪ ಪಾಲಕರು ನೇರವಾಗಿ ಪ್ರಿನ್ಸಿಪಾಲ್ ಹತ್ತಿರ ಬಂದೇಳ್ತಾರೆ ಒಂದು ವಾರ ಬಂದಿಲ್ಲ ಅಂತ ಅದ್ರ ಮಧ್ಯದಲ್ಲಿ ತಮ್ಮ ಗಮನಕ್ಕೆ ಇರೋಲ್ಲ ಆ ಮಗುವಿಗೆ ಅಬ್ಸೆಂಟ್ಸ್ ಇದ್ದಾನೋ ಪ್ರೆಸೆಂಟಾ ಅವಾಗ ಹೆಂಗೆ ರಿಯಾಕ್ಟ್ ಮಾಡ್ತೀರಿ ಅವಾಗ ಪ್ರತಿಕ್ರಿಯೆ ಹೆಂಗೆ ಕೊಡ್ತೀರಿ ಹ್ಞೂ

ಓಕೆ ತುಂಬ ಧನ್ಯವಾದ ಮೇಡಮ್